ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಳು ದಡಿ ಸೀರೆಗಳು ಉಡ್ತಾರೆ ಮತ್ತು ಚಿಕ್ಕ ಶ್ಟೋನಿನ ಮೂಗುತಿ ಹಾಕ್ತಾರೆ ಹಾಗೇ ಗಂಡು ಮಕ್ಳು ಫುಲ್ ಶರ್ಟು ಪ್ಯಾಂಟು ಮೇಲು ಕೋಟು ಹಾಕ್ಕೊತಾರೆ ಬೇರೆ ಫಂಕ್ಷನ್ಗಳಲ್ಲಿ ಅದರಲ್ಲಿ ಹಾಗೆ ಹೊಲ್ಕೆ ಪಲ್ಕೆ ಹೋಗುವಾಗ ಬಟ್ಟೆ ಮಾಮೂಲಾಗೆ ಹಾಕ್ಕೊಂಡು ಹೋಗ್ತಾರೆ ಹಾಗೆ ಲಮಾಣಿಯರು ಲಮಾಣಿ ಜನ ಅವ್ರ ಬಟ್ಟೆಯೇ ಬೇರೆ ಥರ ಇರ್ತವೆ ಅವ್ರ ಬಟ್ಟೆಯಲ್ಲೆಲ್ಲ ಕನ್ನಡಿಗಳು ಶ್ಟೋನ್ಸ್ಗಳು ಡಿಸೈನಾಗಿ ಚಮಕಿಯೆಲ್ಲ ಹಾಕ್ಕೊಂಡು ಅವ್ರದವ್ರದ್ದು ಒಂಥರ ಡ್ರೆಸ್ ಅವ್ರ ಮೂಗುತಿ ದೊಡ್ಡವು ಇರ್ತವೆ ಬಳೆ ಬಳೆ ತುಂಬನೆ ಇರ್ತಾವೆ ಹಾಗೇ ಹಿಂದು ಜನಗಳಲ್ಲೆ ರಾಜ ಈ ರಾಜ್ಯದಲ್ಲಿ ಬಳೆಗಳು ಗಾಜಿನ ಬಳೆಗಳು ಹಾಕ್ತಾರೆ ಮದುವೆ ಫಂಕ್ಷನ್ನಲ್ಲಿ ಹಸ್ರು ಬಳೆಯೇ ಹಾಕ್ತಾರೆ ಹಾಗೂ ಆಭರಣಗಳು ಹಾಕ್ತಾರೆ ಕರಿಮಣಿ ಸರ ತಾಳಿ ಅದರಲ್ಲಿ ಕೋವಿ ಹಾಕ್ತಾರೆ ಹಾಗೇ ಸ್ವಲ್ಪ ಶ್ರೀಮಂತರಿರೋರು ಚೆನ್ನಾಗಿರೋ ನೆಕ್ಲೇಸ್ಸು

ಗೋಲ್ಡು ಬ್ಯಾಂಗಲ್ಸ್ ಎಲ್ಲ ಥರದ್ದು ಹಾಕ್ತಾರೆ ಎಲ್ಲ ಥರದ್ದು ಹಾಕ್ತಾರೆ ಹಾಗೆ ಮಧ್ಯಮ ವರ್ಗದೋರು ಕರಿಮಣಿ ಸರ ಶ್ಟೋನ್ ಅದು ಚಿಕ್ಕದಾಗಿ ಶ್ಟೋನಾಗಿರುವ ಮೂಗುತಿ ಬುಗುಡಿ ಇಡ್ತಾರೆ ಗೋಲ್ಡಿಂದು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಬಟ್ಟೆಗಳನ್ನ ಹಾಕ್ತಾರೆ ಸಾಂಪ್ರದಾಯಿಕವಾಗಿರೋ ಆಭರಣಗಳು ಹಾಕ್ತಾರೆ ಕಿವಿ ಓಲೆಗಳು ಹಾಕ್ತಾರೆ ಮುಸ್ಲಿಮ್ಸು ಎಮ್ರೇಡಿಂಗು ಡಿಸೈನ್ಸು ಚಮಕಿ ಆ ಥರದ್ದು ವರ್ಕಿನ ಡ್ರೆಸ್ ಹಾಕ್ತಾರೆ ಕಿವಿ ಓಲೆ ದೊಡ್ಡ ದೊಡ್ದವು ಹಾಕ್ತಾರೆ ಶ್ಟೋನಿನವು ರಿಂಗ್ಸ್ ಎಲ್ಲ ಥರದ್ದು ಹಾಕ್ತಾರೆ ಹಾಗೇ ತೆಮಿಳಿನ್ಸು ಅವ್ರು ದಾರ ಅರ್ಶಿಣ ದಾರ ಕಟ್ತಾರೆ ತಾಳಿಗೆ ಅರಿಶ್ಣ ದಾರ ಹಾಕ್ಕೊತಾರೆ ದೊಡ್ಡ ದೊಡ್ಡದಾಗಿ ಬೊಟ್ಟು ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡದಾಗಿ ಬೊಟ್ಟು ಇಟ್ಕೊಂಡಿರ್ತಾರೆ ಹಿಂದುಗಳು ಚಿಕ್ಕದಾಗಿ ಸಣ್ಣದಾಗಿ ಕುಂಕುಮ ಹಚ್ಗೋಳ್ತಾರೆ ಹಾಗೇ ನೆರಿಗೆ ದಡಿಸೀರೆ ಉಡ್ತಾರೆ ಕಚ್ಚೆ ಸೀರೆ ಹಾಕ್ತಾರೆ ಬ್ರಾಮಿನ್ಸು ಕಚ್ಚೆ ಸೀರೆ ಉಡ್ತಾರೆ ಅವ್ರು ಚೈನು ತಾಳಿ ಗೋಲ್ಡು ಆಗಿರ್ತದೆ ಗೋಲ್ಡ್ ಹಾಕ್ಕೊತಾರೆ ಹಾಗೇ ಬ್ರಾಮಿನ್ಸು ಪೂಜಾರಿಗಳು ಸಾಂಪ್ರದಾಯಿಕವಾಗಿ ಧೋತ್ರ ಅದನ್ನು ಹಾಕ್ಕೊಂಡೇ ಮಂತ್ರವನ್ನು ಪಠಿಸ್ತಾರೆ ಪೂಜೆ ಮಾಡ್ತಾರೆ ಈ ಥರ ನಮ್ಮ ರಾಜ್ಯದಲ್ಲಿ ಸಮುದಾಯ ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕ್ತಾರೆ ಚಿಕ್ಕ ಮಕ್ಳಿಗೂ ಕೂಡ ಚೆನ್ನಾಗಿರೋ ಬಟ್ಟೆಯೇ ಹಾಕ್ತಾರೆ ಮಕ್ಳಿಗೆ ಫ್ರ್ಯಾಕು ಲಂಗ ಜಾಕೇಟು ಈ ಥರದ್ದು ಹಾಕ್ತಾರೆ ಚೆನ್ನಾಗಿ ಬಟ್ಟೆನ್ನ ತೊಡ್ತಾರೆ ನಮ್ಮ ರಾಜ್ಯದಲ್ಲಿ